ಹಲೋ ಹೋಟಲ್ ಮಂದಾರ ಹಾಂ ನನಗೆ ಹತ್ತು ಪ್ಲೇಟ ಮೀಲ್ಸ್ ಬೇಕಿತ್ತು ಆಮೇಲೆ ಐದು ಪ್ಲೇಟ್ ಗೋಬಿ ಮಂಚೂರಿ ಆಮೇಲೆ ಎರಡು ಪ್ಲೇಟ್ ಪನೀರ್ ಮಸಾಲೆ ಇಷ್ಟು ಪಾರ್ಸೆಲ್ ಬೇಕಿತ್ತು ಅಂದರೆ ನಮ್ಮ ಮನೇಲಿ ಸ್ವಲ್ಪ ಗೆಸ್ಟ್ ಬಂದಿದ್ದಾರೆ ಸೊ ಅವ್ರಿಗೋಸ್ಕರ ನೀವು ಹೋಮ್ ಡೆಲಿವ್ರಿ ಮಾಡ್ತಿರಲ್ಲ ಅದಕ್ಕೆ ಅಂದರೆ ನಾನಿಲ್ಲಿ ಅಡ್ರೆಸ್ ಅಂದರೆ ನಾನು ರೆಗ್ಯುಲರ್ ಕಸ್ಟಮರು ಸೋ ಅಡ್ರೆಸ್ ಇಲ್ಲಿ ಸ್ಟಾರ್ ಔಸ್ ಹತ್ರ ಮಲ್ಲಾರ್ ಕಾಪು ಒಳಗಡೆ ಅಲ್ಲಿ ತರ್ಬೋದಾ ಹಾಂ ಎಷ್ಟೊತ್ತಾಗ್ತದೆ ಸರಿ ಅರ್ಧ ಗಂಟೆ ಒಳ್ಗೆ ಬರ್ತದಲ್ಲ ಓಕೆ ಸರಿ ಥ್ಯಾಂಕ್ ಯು